ತುಮಕೂರು ಜಿಲ್ಲೆಯ ಇತಿಹಾಸ ತುಂಬ ಹಳೆಯದು ಮತ್ತು ಇದು ಈ ಈ ಐದು ವರ್ಷಗಳಿಗೆ ತುಂಬ ವಿಕಾಸ ಹೊಂದಿ ಏಕೆ ಏಕೆಂದರೆ ಇದು ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಸಿಟೀ ಸ್ಮಾರ್ಟ್ ಸಿಟಿ ಎಂದು ಹೆಸರುವಾಸಿಯಾಗಿ ತುಂಬ ಅಭಿವೃದ್ಧಿಯನ್ನು ಹೊಂದುತ್ತಿದೇ ಮತ್ತು ಇಲ್ಲಿ ಅನೇಕ ಕೈಗಾರಿಕಾ ಪ್ರದೇಶಗಳು ಉದ್ಯೋಗಾವಕಾಶಕ್ಕಾಗಿ ಅನೇಕ ರೀತಿಯ ಉದ್ಯೋಗಗಳು ಪ್ರಾರಂಭಿಸಿ ಜನರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿ ತುಂಬ ರೀತಿಯ ಅಭಿವೃದ್ಧಿಯನ್ನು ಹೊಂದಿದೆ ಮತ್ತು ಜನರಿಗೆ ಬೇಕಾದ ಎಲ್ಲ ಸೌಲಭ್ಯವನ್ನೂ ತುಮಕೂರಿನಲ್ಲಿ ಒದಗಿಸಿದೆ ಇಲ್ಲಿ ಇರುವ ಅತ್ಯಂತಿಕಾ ಅತ್ಯಂತ ಪ್ರಾಚೀನ ಸ್ಥಳಗಳು ಅಥವಾ ಮುಖ್ಯ ಸ್ಥಳಗಳು ಅಂದರೆ ಮಧುಗಿರಿ ಕೋಟೆ ಸಿದ್ಧಗಂಗಾ ಮಠ ಸಿದ್ದರ ಬೆಟ್ಟ ಹೀಗೆ ಅನೇಕ ಸ್ಥಳಗಳು ತುಮಕೂರಿನಲ್ಲಿವೆ ಇವು ಎಲ್ಲವೂ ಪ್ರಾಚೀನ ಕಾಲದವು ಕಾಲದವು ಮತ್ತು ಇತಿಹಾಸ ಹೊಂದಿರುವ ಸ್ಥಳಗಳು